ಹಲೋ

ಹಾಂ ಹೇಳಿ

ಯಾವ ಥರ ಬೇಕಿತ್ತು ನಿಮಗೆ ನಿಮಗೆ ಸಾರಿ ಬೇಕು ಅಂದರೆ ಸಾರಿನೂ ಇದೆ ಕುರ್ತೀಸ್ ಇದೆ ವೆರೈಟಿ ವೆರೈಟಿನೂ ಇದೆ ನಿಮ್ಗೆ ಯಾವ ಥರ ಬೇಕು ಲೆಹೆಂಗಾ ಇದೆ ನಿಮ್ಗೆ ಯಾವ ಥರ ಬೇಕು ಹ್ಞೂ ನಿಮ್ಮ ನಿಮ್ಮ ಫ್ಯಾಮಿಲಿಗೆ ಪೂರ್ತಿ ಬೇಕಾ ನಿಮಿಗೆ ಮಾತ್ರ ಬೇಕಾ ನಿಮ್ಮ ಫ್ಯಾಮಿಲಿಗೆ ಎಲ್ಲ ಬೇಕಾ ನಿಮಿಗೆ ಮಾತ್ರ ಬೇಕಾ ಹಾಂ ರೇಂಜ್ ಎಷ್ಟಿರಲಿ ನಿಮಗೆ ಯಾ ಎಷ್ಟಿರಬೇಕು ನಿಮ್ಗೆ ಅಮೌಂಟು ಹೌದಾ ನಿಮಗೆ ಸೈಜ್ ಎಷ್ಟು ಬೇಕು ಸೈಜ್ ಎಷ್ಟಿರಬೇಕು ಹಾಂ ಸ್ಟಿಚ್ಚಾಗಿರೋದು ಸಿಗುತ್ತೆ ನಿಮಗೆ ಪೀಸು ತಗೊಂಡು ಬೇಕಾದ್ರೇ ಹೊಲ್ಸ್ಕೊಳ್ಬೋದು ಮೇಲುಗಡೆದು ಟಾಪು ಮತ್ತು ಕೆಳಗಡೆ ಸ್ಕರ್ಟು ಹಾಂ ನಿಮ್ಗೆ ಯಾವ ಥರ ಬೇಕು ಸ್ಟಿಚ್ ಮಾಡಿರೋದು ಇರಲಾ ರೆಡಿ ಇರೋದೆ ಬೇಕಾ ಹ್ಞೂ ಓಕೆ ನಿಮಗೆ ಗಣೇಶ ಹಬ್ಬದ್ದು ಪ್ರಯುಕ್ತ ಡಿಸ್ಕೌಂಟ್ ಕೂಡ ಕೊಡ್ಸಿದ್ದೀವಿ ಇಪ್ಪತ್ತೈದು ಪರ್ಸೆಂಟ್ ಡಿಸ್ಕೌಂಟು ಇದೆ ಹಾಂ ನೀವು ಮೂರು ಜ ಮೂರು ಜೊತೆ ತಗೊಂಡರೇ ಒಂದು ಜೊತೆ ಎಕ್ಸ್ಟ್ರಾ ಫ್ರೀ ಬರುತ್ತೆ ಹೌದು ಹಾಂ ಸರಿ ತಗೋಳ್ಳಿ ಆಯಿತಾ ಹಾಂ ಹಾಂ ಓಕೆ ಆಯಿತು ತಗೋಳ್ಳಿ